ಅಲೋ ಹೇಳಿ ಯಾರು ಹಾಂ ಮನೋಜ್ ಅಂತ ನಾವೇ ಹೇಳಿ ಕ್ಯಾಬ್ ಡ್ರೈವರು ಏನಾಗ್ಬೇಕು

ಹೌದಾ ಇಲ್ಲಿ ಹಾಂ ಹಾಂ ಹಾಂ ಹಾಂ ಹೌದಾ ತುಮಕೂರಲ್ಲಿ ಟೆನ್ ಟು ಫಿಫ್ಟೀನೆ ರೆಸ್ಟೋರೆಂಟ್ಸ್ ಇದೆ ಇಲ್ಲಿ ಬಂದು ನೀವು ಎಷ್ಟು ಜನ ಬರ್ತಾ ಇದ್ದೀರಾ ಹಾಂ ಇಲ್ಲಿ ಸಿಂಗಲ್ ಬೆಡ್ಡು ಡಬಲ್ ಬೆಡ್ಡು ರೂಮ್ಸ್ಗಳು ಸಿಗುತ್ತೆ ನಿಮಗೆ ನಿಮ್ಗೆ ಅವಲೇಬಿಟಿ ನಿಮ್ಗೆ ಅವಲೇಬಿಟಿ ಯಾವ ಅವಲೇಬಿಟಿ ಬೇಕೋ ಆ ರೂಮ್ಸ್ಗಳು ಸಿಗುತ್ತೆ ನಿಮಗೆ ಆಂ ರೆಸೋರ್ಟ್ಗಳು ಸ್ವಿಮಿಂಗ್ ಪೂಲು ಬೆಳಿಗ್ಗೆ ಟಿಫನು ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ನಿಮಗೆ ಏನಾದರೂ ಆಡ್ರು ಬೇಕಂದರೆ ಆಡ್ರು ವ್ಯವಸ್ಥೆನೂ ಇರುತ್ತೆ ಹಾಂ ಹಾಂ ಎಲ್ಲ ಬೋತು ವೆಜ್ ಅಂಡ್ ನಾನ್ವೆಜ್ ಎರಡೂ ಇರುತ್ತೆ ನಿಮಗೆ ನೀವು ಬರ್ಬೋದು ಆರಾಮಾಗಿ ಬಂದು ಇರ್ಬೋದು ಸ್ಟೇ ಆಗ್ಬೋದು ನಾರ್ತ್ ಇಂಡಿಯನ್ ಫುಡ್ಸು ಮತ್ತು ಚೈನೀಸ್ ಫುಡ್ಸು ಎಲ್ಲ ಎಲ್ಲ ಥರದ ಫುಡ್ಸು ಸಿಗುತ್ತೆ ಮತ್ತು ನಿಮ್ಗೆ ಏನಾದರೂ ಹೊರ್ಗಡೆಯಿಂದ ಬೇಕು ಅಂದರೆ ಅದನ್ನೂ ತರುಸ್ಕೊಂಡ್ ಕೊಡ್ತಾರೆ

ನೀವು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಪ್ಲೇಸ್ದು ನೀವು ಸ್ಟೇ ಆಗ್ಬೋದು ನೀವು ಬೇಕಾದ್ರೆ ಅರ್ಧ ನಿಮಗೆ ವೆರೈಟಿ ಆಫ್ಸ್ ಇಲ್ಲ ಇಲ್ಲ ವೆರೈಟಿಸ್ ಆಫ್ ಹೌದಾ ವೆರೈಟಿಸ್ ಆಫ್ ನಿಮ್ಗೆ ಒಂದಿಷ್ಟ ಆಲೇರೆ ಇನ್ನೊಂದು ವೆರೈಟಿಸ್ ಆಫ್ ಒಂದು ಫಿಫ್ಟೀನ್ ಇದ್ದಾವೆ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ನೀವು ಯಾವ್ದ್ರಲ್ಲಿ ಬೇಕಾದರೂ ಸ್ಟೇ ನಿಮ್ಗೆ ಯಾವ್ದು ಅವೈಲೇಬಿಟಿ ನಿಮ್ಗೆ ಯಾವುದೂ ಇದು ಅನಿಸುತ್ತೋ ಅದ್ರಲ್ಲಿ ಇರ್ಬೋದು ನೀವು ಸರೀನಾ ನಿಮಗೆ ಫು ಫುಡ್ಡು ಮತ್ತು ಸ್ವಿಮಿಂಗ್ ಪೂಲೂ ಎಲ್ಲ ಐತಿ ಹಾಂ ಹಾಂ ಸರಿ ಬನ್ನಿ ಹಾಂ ಫೋನ್ ಮ್ ಫೋನ್ ಮಾಡಿ ನಾ ನಾನು ನಾಳೆ ನೀವು ಎಷ್ಟು ಗಂಟೆಗೆ ಹೇಳ್ತೀರ ಅಷ್ಟು ಪಿಕಪ್ ಮಾಡ್ತೇನೆ ನಿಮ್ಮನ್ನು ಹಾಂ ಬನ್ನಿ ಬನ್ನಿ ಬನ್ನಿ ಹಾಂ ಹಾಂ ನಾ ನಾ ನಾನೇ ತೋರ್ ತೋರಿಸಿ ತೋರಿಸಿ ನಾನೇ ತೋರಿಸ್ತೀನಿ ಎಲ್ಲದನ್ನೂ ಕರ್ಕೊಂಡೋಗಿ ಹಾಂ ನಾಳೆ ಒಂದು ನೀವು ಮ್ಯಾಗ್ಸಿಮ ಫಿಫ್ಟೀನೆ ಆಗುತ್ತೆ ನಾಳೆ ಆಗುತ್ತೆ ಫಿಫ್ಟ್ ಫಿಫ್ಟೀನು ಕವರ್ ಮಾಡ್ಬೋದು ಹಾಂ ಎಲ್ಲಾಷ್ಟೆ ಎಲ್ಲಾಷ್ಟಾರು ಸರೌಂಡೀಸ್ ಸರೌಂಡೀಸ್ ಎಲ್ಲ ಹಾಂ ಹಾಂ ಫೋನ್ ಮಾಡಿ ಫೋನ್ ಮಾಡಿ ಬರ್ತಿ ಪಿಕಪ್ ಮಾಡ್ತೀನಿ ಪೋನ್ ಮಾಡಿ ಹಾಂ ಹಾಂ ಸರಿ ಆಯ್ತು ಹಾಂ